ಹಾಂ ನಾಗರಾಜ ಅಂತ ಸರ್ ನಾನು ನೀವು ನೀವು ಚೇತನ್ ಅವ್ರಾ ಸರ್ ಆಂ ನೀವು ಪೇಂಯ್ಟರ್ರಾ ಈಗ ನಮ್ಮ ಫ್ರೆಂಡ್ ಒಬ್ಬ ನಂಬರ್ ಕೊಟ್ಟ ಸರ್ ನಿಮ್ಮದು ಹಾಂ ಹಾಂ ಅವ್ರ ಮನೆ ಪೇಂಯ್ಟ್ ಚೆನ್ನಾಗಿ ಮಾಡಿದ್ದೀರಂತೆ ಅದಕ್ಕೆ ನಂಬರ್ ಕೊಟ್ಟಿದಾನೆ ಸರ್ ಹಾಂ ನಾವು ನಮ್ಗೆ ಒಂಚೂರು ಪೇಂಯ್ಟ್ ಮಾಡಿಕೊಡ್ಕು ಸರ್ ಒಂದು ವಾರ್ದಲ್ಲಿ ಆಗ್ಬೇಕ್ ಸರ್ ನನಗೆ

ಆಯ್ತು ಆಯಿತು ಸರ್ ಮಾಡ್ಕೊಡ್ಬೋದು ಸರ್ ಹಾಂ ಸಿಂಗಲ್ ಮನೆ ಒಳಗೆ ಹೊರಗೆ ಹೊಡಿ ಹೊಡಿ ಹೊಡೀಬೇಕ್ ಸರ್ ನಮಗೆ ಹಾಂ ಹ್ಞೂ ಅದು ಒಂದು ವರಾಂಡ ಒಂದು ವರ ಒಂದು ವರಾಂಡ ಒಂದು ಹಾಲು ಒಂದು ರೂಮು ಒಂದು ಅಡುಗೆ ಮನೆ ಒಂದು ಬಚ್ಲು ಮನೆ ಒಂದು ಪ್ಯಾಸೇಜು ಇಷ್ಟಿದೆ ಸರ್

ಅ ಅ ಆಯ್ತು ಯ ಆಂ ಆಂ ಸರಿ ಸರ್ ಯಾವ ಪೇಂಯ್ಟ್ ಮಾಡ್ತೀರಿ ಯಾವ ಯಾವ ಪೇಂಯ್ಟ್ ಮಾಡ್ತೀರಿ ಸರ್

ಹಾಂ ಆಂ ಹಾಂ ಆಂ ಹಾಂ ಇವಾಗ ನಿಮ್ಮ ಫ್ರೆಂಡ್ ಮನೆಗೆ ಹೊಡ್ದೀರಂತೆ ಅವ್ರು ಹೇಳಿದ್ರು ಭಾಳ ಚೆನ್ನಾಗಿ ಹೊಡ್ದಿದ್ದಾರೆ ಅಂತ ಹ್ಞೂ ಹೌದು ಸರ್ ಪೇಂಯ್ಟು ನೀವೇ ಸೆಲೆಕ್ಷನ್ ಮಾಡ್ಬಿಟ್ರೆ ಆಗುತ್ತಾ ಸರ್

ಹಾಂ ಹಾಂ ಆಯ್ತು ಇದಕ್ಕೆ ದುಡ್ಡು ಎಷ್ಟಾಗುತ್ತೆ ಸರ್ ಪೇಂಯ್ಟಿಂದು ಪೇಂಯ್ಟಿಂದು ದುಡ್ಡು ಎಷ್ಟಾಗುತ್ತೆ

ಆಂ ಹಾಂ

ಹಾಂ ಆಯ್ತು ಸರ್ ಆಂ ಆಂ ಹಾಂ ನಿಮ್ದು ಎಷ್ಟ್ ನಿಮ್ಮ ನಿಮ್ಮ ನಿಮ್ದು ಎಷ್ಟಾಗುತ್ತೆ ಸರ್ ಆಯ್ತು ಸರ್

ಆಯ್ತು ಸರ್ ಆಯ್ತು ಸರ್ ಆಂ ಆಯ್ತು ಸರ್